ನಮ್ಮ ಮನೆ ತಲೆಮಾರುಗಳಿಂದ ಬಂದಂಥ ಅಡಿಗೆ ಅಂದರೆ ತಿಳಿಸಾರು ಮತ್ತು ಸಾಂಬಾರ ಪುಡಿ ತಿಳಿಸಾರು ನಮ್ಮ ಮುತ್ತಜ್ಜಿ ನಮ್ಮ ಮುತ್ತಜ್ಜಿಯಿಂದ ನಮ್ಮ ಅಜ್ಜಿಯವರಿಗೆ ನಮ್ಮ ಅಜ್ಜಿಯಿಂದ ನಮ್ಮ ತಾಯಿಗೆ ಈಗ ನಮ್ಮ ತಾಯಿಯಿಂದ ನಮಗೂ ಅದು ಹೇಳಿಕೊಟ್ಟಿದಾರೆ ನಮ್ಮದೇ ಒಂದು ವಿಶಿಷ್ಟವಾದ ವಿಧಾನದಿಂದ ನಾವು ಅದನ್ನು ಮಾಡ್ತೀವಿ ನಮ್ಮಲ್ಲಿ ಎರಡು ಥರದ ತಿಳಿಸಾರನ್ನು ಮಾಡ್ತೀವಿ ಒಂದು ಮಸಾಲೆಯನ್ನು ಹಾಕಿಬಿಟ್ಟು ಇನ್ನೂ ಒಂದು ಸಾಂಬಾರ ಪುಡಿಯನ್ನು ನಾನು ಆಗಲೇ ಹೇಳಿದಂತೆ ಸಾಂಬಾರ ಪುಡಿ ಕೂಡ ನಮ್ಮದು ತಲೆಮಾರಿಂದ ಬಂದಂಥದ್ದೆ ಹೊರಗಡೆಯೆಲ್ಲ ನಿಮಗೆ ಅಂಗ್ಡಿಯಲ್ಲಿ ಸಿಗಕಿಂತ ನಾವು ಮನೆಯಲ್ಲೇ ತಯಾರ್ಸೋದ್ರಿಂದ ನಮಗೆ ಅದು ರುಚಿ ತುಂಬ ಸೊಗಸಾಗಿರತ್ತೆ ಅದನ್ನೆ ನಾವು ತಿಳಿಸಾರಿಗೂ ಬಳಸ್ತೀವಿ ಹಾಗಾಗಿ ನಮ್ಮ ತಿಳಿಸಾರು ಕೂಡ ಅದ್ಭುತವಾಗಿ ರುಚಿಯಿರುತ್ತೆ ಇನ್ನು ಎರಡು ಮೂರು ದಿನ ಕಳೆದಂತೆ ಆ ಸಾರಿಂದು ರುಚಿ ಇನ್ನೂ ಚೆನ್ನಾಗಿ ಆಗುತ್ತೆ ಅದಕ್ಕೆ ಕಾರಣ ಮೇನು ನಾವು ಮಾಡಿರೋಂತಹ ಸಾಂಬಾರ ಪುಡಿ ಈ ಈ ಎರಡು ನಮಗೆ ನಮ್ಮ ಹಿಂದಿನ ಕಾಲದಿಂದನೂ ಬೆಳೆಸ್ಕೊಂಡು ಬಂದಿರೋ ಅಂಥದ್ದು